ಹಲೋ ರೀ ಇದು ಸ್ವಿಗ್ಗಿಲಿಂದ ಮಾತಾಡತೀವಿ ರೀ ಅದೇ ರೀ ಇವತ್ತು ನಂದು ಬಡ್ಡೆ ಅದ ಎಲ್ಲರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರ ಮನಿಗೆ ಅದರ ಸಲಿಂದ ನಾವು ಗ್ಯಾದರ್ ಆಗಿದ್ದೆವು ಒಂದೇ ಥೆಲಿ ಅದಕ್ಕೆ ನನ್ನ ಬಡ್ಡೆ ಸೆಲಬ್ರೇಟ್ ಮಾಡಕ್ಕೆ ಬಂದರೆ ಎಲ್ಲರುನಾ ಸ್ವಲ್ಪ ಮನೆಗ ಮಾಡ್ಲಾಕ ಅಡ್ಗಿ ಮಾಡಾಕೆ ಬ್ಯಾರ ಬಿ ಇಲ್ಲ ಹೊರಗೆ ಹೋಗ್ಲಾಕೆ ಬ್ಯಾಗಲ್ದು ಜರ ಮಳಿ ಮಾಡದು ಆಗ್ಯದ ಸೊ ಅದಕ್ಕೆ ನಿಂಬಲ್ಲಿ ನಾವು ಆರ್ಡ್ರ್ ಮಾಡಾಕ ಅಂತ ಯೋಚನೆ ಮಾಡುತ್ತಿದ್ದೆವು ಊಟಾದು ಎಲ್ಲಾ ಸರ್ಯಾಗಾಗಿ ಸಿಗ್ತದಲ್ರಿ ನಿಮ್ಮಲ್ಲಿ ನನ್ನ ಫ್ರೆಂಡ್ಸೆಲ್ಲ ಭಾಳ ದಿನ ಆಯಿತು ಊಟ ಮಾಡ್ಸಲಿ ಏನಿಲ್ಲ ಹಂಗೆ ಹಿಂಗೆ ಕೇಳತರ ಅದ್ರ ಸಲಿಂದು ಈಗ ಹೊರಗೆ ಹೋಗ್ಲಾಕ ಬಿ ಆಗಲ್ದೂ ಅದ್ರ ಸಲಿಂದ ಮತ್ತೆ ಈಗ ಮನೆಗೆ ಮಾಡೋರು ಬಿ ಯಾರು ಬಿ ಇಲ್ಲ ಎಲ್ಲ ನಮ್ಮ ಮನೆಗೆ ಕರ್ಸರಿ ಅಲ್ಲತಿದ್ದೆ ಅದ್ರ ಸಲಿಂದು ಆರ್ಡರ್ ಮಾಡರ ಅಲತಿದೆ ಇಲ್ಲೇ ನಿಂಬಲ್ಲಿ ವೆಜ್ದಾಗ ವೆಜ್ಜು ನಾನ್ ವೆಜ್ ಎರಡು ಅವಲ್ಲ ರೀ ಓಕೆ ಮತ್ತು ವೆಜ್ದಾಗ ನಮ್ಗ ಓಬೊ ಪನ್ನೀರು ಪನ್ನೀರೂ ರುಮಾಲಿ ರೊಟ್ಟಿ ಪರಟಾ ವೆಜ್ ರೈಸು ಮ ಗೋಬಿಮಂಚೂರಿ ಅವೆಲ್ಲ ಬೇಕು ರೀ ನಾನ್ ವೆಜ್ನಾಗ ಚಿಕನ್ ಬಿರ್ಯಾನಿ ಅದು ಮತ್ತು ಆ ಮಟನ್ ಬಿರ್ಯಾನಿ ಅದು ಮತ್ತು ಎಲ್ಲ ಸಿಕ್ತದಲ್ರಿ ಎಲ್ಲ ಹಾಂ ರೀ ಅದು ಛಂದ ಪ್ಯಾಕ್ ಮಾಡಿ ಟೈಮಿಗೆ ಬೇಕ್ರೀ ನಮ್ಗೆ ಸೆವೆನ್ ಓ ಕ್ಲಾಕಿಗೇ ಟೈಮಿಗೆ ರೀಚ್ ಆಗ್ಬೇಕು ರೀ ಹ್ಞೂ ಮತ್ತು ಅದ ಅದು ಸರಿ ಸ್ವೀಟ್ ಬಿ ಬೇಕ್ರೀ ನಮ್ಗೆ ಸ್ವೀಟ್ ಏನೇನು ಸಿಗ್ತಾವ ರೀ ನಿಮ್ಮಲ್ಲಿ ಸ್ವೀಟು ಚಾಹ ರಸ್ಗುಲ್ಲ ಇಲ್ಲ ರೀ ಮತ್ತು ಜಾಮೂನ್ ಗುಲಾಬ್ ಜಾಮೂನ್ ರೀ ಹಾಂ ಗುಲಾಬ್ ಜಾಮೂನ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪೀಸಸ್ ಬೇಕ್ರೀ ನಮಗೆ ಹ್ಞೂ ಆದು ಕರೆಕ್ಟ್ ಪೀಸಸ್ ಒಡಲ್ದಂಗ ಪ್ಯಾಕ್ ಮಾಡ್ಕೋ ಮಾಡ್ರಿ ಮತ್ತು ಪಾಕ್ ಬಿ ಕರೆಕ್ಟ್ ಅದು ಸ್ವೀಟ್ ಬಿ ನಾರ್ಮಲ್ ಸ್ವೀಟ್ ಇರಲಿ ಜಾಸ್ತಿ ಸ್ವೀಟ್ ಬ್ಯಾಡ ಹಾಂ ಮತ್ತು ಕೇಕ್ ರೀ ಕೇಕ್ ಒನ್ ಕೆಜಿ ಕೇಕ್ ಬೇಕು ಕ್ರೀಮ್ ಕೇಕು ಕೂಲ್ ಕೇಕ್ ರೀ ಅದು ನಾರ್ಮಲ್ ಬ್ಯಾಡ್ರಿ ಕೂಲ್ ಕೇಕ್ ಬೇಕು ಹಾಂ ಮತ್ತು ಅದು ಐಸ್ಕ್ರೀಮ್ ರೀ ಐಸ್ಕ್ರೀಮ್ ಬೇಕ್ರೀ ಐಸ್ಕ್ರೀಮ್ಮ ಐಸ್ಕ್ರೀಮ್ ಒಂದು ಆ್ಯಡ್ ಮಾಡ್ಕೊ ರೀ ಹ್ಞೂ ಐಸ್ಕ್ರೀಮ್ ಒಂದು ಫಿಫ್ಟೀನ್ ಪೀಸಸ್ ಫಿಫ್ಟೀನ್ ಕೋನ್ ಕೋನ್ ಹಾಂ ಕೋನ್ ರೀ ಫಿಫ್ಟೀನ್ ಐಸ್ಕ್ರೀಮು ಮತ್ತು ಕೂಲ್ ಡ್ರಿಂಗ್ಸ್ ಕೂಲ್ ಡ್ರಿಂಗ್ಸ್ ಬಿ ಬೇಕು ರೀ ಹಾಂ ಎರಡು ಲೀಟ್ರ್ ತಮ್ಸಪ್ಪು ಒನ್ ಲೀಟ್ರ್ ತ ಸ್ಪ್ರೈಟು ಮತ್ತು ಸೇಫಾಗಿ ರೀಚ್ ಐತದ ಅಲ್ರಿ ಹಾಂ ಅದು ಕರೆಕ್ಟ್ ಪ್ಯಾಕ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಅದು ಸ್ಪಾಯ್ಲ್ ಆಗಲ್ದಂಗ ಮತ್ತು ಅದು ತಿಲ್ಲಕಲ ಮನ್ಸು ಬರಲ್ಲ ರೀ ಅದು ಎಲ್ಲ ಸ್ಪಾಯ್ಲ್ ಆಯ್ತದ ಎಲ್ಲ ಮಿಕ್ಸಾಗಿ ಹೋಯ್ತದ ಕರೆಕ್ಟ್ ಟೈಮಿಗೆ ರೀಚ್ ಆಗ್ಬೇಕು ರೀ ಮಾಮ್ಗ